ನಮ್ಮ ಮೆಚ್ಚಿನ ನಟ ಪುನೀತ ರಾಜ್ಕುಮಾರ್

ವಿಷ್ಣುವರ್ಧನ್ ಬೇರೆ ಬೇರೆ ನಟಗಳು ಇದ್ದಾರೆ ಅವರ ಹೆಸರು ಯಶ್ ಆಗಿರಬೋದು ಶಿವ ರಾಜ್ಕುಮಾರ್ ಅಂಬರೀಷ್ ರವಿಚಂದ್ರನ್ ಡಾಕ್ಟರ್ ರಾಜ್ಕುಮಾರ್ ತುಂಬ ಯಶ್ ಆಗಿರಬೋದು ಪುನೀತ್ ರಾಜ್ಕುಮಾರ್ ಪುನೀತ್ ರಾಜ್ಕುಮಾರ್ ಅಂದರೆ ಅವರು ತುಂಬನೇ ಒಳ್ಳೆ ವ್ಯಕ್ತಿ ಒಳ್ಳೆ ಗುಣ ಒಳ್ಳೆ ಗುಣವಂತ ಆಮೇಲೆ ತುಂಬ ಜನರಿಗೆ ಹೆಲ್ಪ್ ಮಾಡುವಂಥ ವ್ಯಕ್ತಿ ಆಮೇಲೆ ಯಾವಾಗ್ಲೂ ನಗುತ್ತಾ ಇರುವಂಥ ವ್ಯಕ್ತಿ ಅಂದರೆ ಪುನೀತ್ ರಾಜ್ಕುಮಾರ್ ಅವರಿಗೆ ಬೇಗನೆ ಸಾವು ಬರ್ಬಾರ್ದಿತ್ತು ಬಂತು ಆ ಕಾರಣಕ್ಕೆ ತುಂಬ ನಮ್ಮ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿದಲ್ಲೆ ತುಂಬ ಆಘಾತ ಯಾರು ಪುನೀತ್ ರಾಜ್ಕುಮಾರ್ ಸಾರ್ ಅವರು ಇನ್ನೂ ಫಿಲಿಂ ಇಂಡಸ್ಟ್ರಿಯಲ್ಲಿಲ್ಲೆ ಇದ್ದಿದ್ರೆ ತುಂಬನೇ ಫಿಲಿಂಗಳು ಇನ್ನೂ ಬೇರೆ ಬೇರೆ ಥರ ಫಿಲಿಂಗಳು ಚೆನ್ನಾಗಿ ಮೂಡಿ ಬರ್ತಿದ್ದೆ ಬಟ್ ನಾ ಈಗಿನ ಜನರೇಷನಲ್ಲಿ ಯಶ್ ಅವರು ಆಮೇಲೆ ಸುದೀಪ್ ಆಗಿರಬೋದು ದರ್ಶನ್ ಆಗಿರಬೋದು ಅವ್ರೂ ಪರವಾಗಿಲ್ಲ ಮೂವಿ ಬರ್ತಾ ಇದ್ದಾವೆ ಚೆನ್ನಾಗಿದೆ ಪುನೀತ್ ಅಂದ್ರೆ ತುಂಬನೇ ನಮ್ಮ ಹೊಸಪೇಟೆ ಭಾಗದಲ್ಲಿ ವಿಜಯನಗರ ಡಿಸ್ಟ್ರಿಕ್ ಹೊಸಪೇಟೆ ತಾಲ್ಲೂಕು ಪುನೀತ್ ಅಂದರೆ ಪುನೀತ್ ರಾಜ್ಕುಮಾರ್ ಸರ್ ಅಂದರೆ ತುಂಬನೆ ಇಷ್ಟ ಎಲ್ಲ ಅಭಿಮಾನಿಗಳಿಗೆ ಪುನೀತ್ ಸರ್ ಅಂದರೆ ತುಂಬಾನೆ ಇಷ್ಟ ಪುನೀತ್ ಸರ್ ಅವರು ಒಳ್ಳೆಯ ವ್ಯಕ್ತಿ ಅನಾಥ ಆಶ್ರಮಗಳಿಗೆ ಆಮೇಲೆ ಗೋ ಶಾಲೆ ಆಮೇಲೆ ಬಡ ಮಕ್ಕಳಿಗೆ ಆಮೇಲೆ ತುಂಬನೇ ಎಲ್ಪ್ ಮಾಡುವಂಥ ವ್ಯಕ್ತಿ ಪುನೀತ್ ಸರ್ ಅವರು ದೇವ್ರು ಬೇಗನೆ ಕರ್ಕೊಂಡು ಬಿಟ್ನ ಒಳ್ಳೆಯೋರ್ಗೆ ಕಾಲವೇ ಇಲ್ಲ ಅಂತಾರಲ್ಲ ಒಳ್ಳೆ ವ್ಯಕ್ತಿ ಅಂಥವ್ರಿಗೆ ದೇವರು ನೋಡ್ಲಿಲ್ಲ ತುಂಬನೇ ಬೇಗ ಕಳ್ಕೊಂಡು ಬಿಟ್ನ ಈಗ ಯಶ್ ಅವರು ಅವ್ರು ಒಳ್ಳೆ ಮೂವಿಗಳು ತುಂಬ ಒಳ್ಳೆ ಮೂವಿಗಳು ಬರ್ತದೆ ಅವರು ಒಳ್ಳೆ ವ್ಯಕ್ತಿ ಅವರು ಚೆನ್ನಾಗಿ ಆಮೇಲೆ ಸುದೀಪ್ ಸರ್ ಅವರು ಒಳ್ಳೆ ಫಿಲಿಂ ಚೆನ್ನಾಗಿದೆ ದರ್ಶನ್ ಅವ್ರೂ ಒಳ್ಳೆ ಫಿಲಿಂ ಆಮೇಲೆ ಹಿರೋಣಿದಲ್ಲಿ ರಚಿತಾ ರಾಮ್ ಆಮೇಲೆ ರಚಿತಾ ರಾಮ್ ರಾಧಿಕಾ ಅವ್ರು ಪಾತ್ರಗಳು ತುಂಬಾನೆ ಚೆನ್ನಾಗಿದೆ ಹೋಲ್ಡ್ ಮೂವಿಯಲ್ಲಿ ಜಯಂತಿ ಭಾರತಿ ಲಕ್ಷ್ಮೀ ತುಂಬಾನೆ ಚೆನ್ನಾಗಿ ಅವರು ಒಳ್ಳೆ ಮೂವಿಗಳು ಚೆನ್ನಾಗಿ ಒಳ್ಳೆ ನಟನೆಗಳು ಮಾಡ್ತ ಇದ್ದಾರೆ ಆಗಿನ ಹೊಲ್ಡ್ ಮೂವಿಗಳು ಅಂದರೆ ಅದು ಅನಂತ್ನಾಗು ಶಂಕರ್ನಾಗು ಶ್ರೀನಾಥು ಆಮೇಲೆ ವಜ್ರಮುನಿ ಡಾಕ್ಟರ್ ರಾಜ್ಕುಮಾರ ಆಮೇಲೆ ಸುಧೀರ್ ಅವರು ಒಳ್ಳೆ ಮೂವಿಗಳನ್ನು ಪಾತ್ರಗಳನ್ನು ಚೆನ್ನಾಗಿ ಮಾಡ್ತಿದ್ದಾರೆ ಈಗಿನ ಪಾತ್ರಗಳು ತುಂಬಾನೆ ನ್ಯೂ ಜನರೇಶನ್ ಆಗಿರ್ತ್ತದೆ ಅವರ ಪಾತ್ರಗಳು ಈಗ ನ್ಯೂ ಜಾಯಿನ್ ನ್ಯೂ ಫ್ಯಾಷನ್ ಅಲ್ಲ ಒಲ್ಡ್ ಫ್ಯಾಷನ್ ಅಲ್ಲಿ ಒಳ್ಳೊಳ್ಳೆ ಕಲಾವಿದರುಗಳು ಅವರು ತುಂಬಾನೇ ಕಲಾವಿದರ ತುಂಬ ಒಳ್ಳೆಯ ಕಲಾವಿದರುಗಳು ಅವು ಅರ್ಥವೇ ಇರ್ತದೆ ಆವಾಗಿನ ಓಲ್ಡ್ ಮೂವಿಗಳು ರವಿ ಚಂ ಇವರು ರವಿ ಚಂದ್ರನ್ ಆಗಿರಬೋದು ಡಾಕ್ಟರ್ ರಾಜ್ಕುಮಾರ್ ಆಗಿರಬೋದು ಅಂಬರೀಷ್ ಆಗಿರಬೋದು ಶ ಅನಂತ್ನಾಗೆ ಆಗಿರಬೋದು ಶಂಕರ್ನಾಗೆ ಆಗಿರಬೋದು ಆಮೇಲೆ ಶ್ರೀನಾಥ ಆಗಿರಬೋದು ಒಳ್ಳೆಯ ಅವಾಗಿನೆಲ್ಲ ಮೂವಿಗುಳು ತುಂಬನೇ ಅರ್ಥವಾಗಿ ಅರ್ಥಪೂರ್ಣವಾಗಿ ಚೆನ್ನಾಗಿರುವ ಮೂವಿಗಳು ಈಗಲೂ ಪರವಾಗಿಲ್ಲ ಬಟ್ ಆಗಿನ ಮೂವಿಗೆ ಈಗಿನ ಮೂವಿಗೆ ಕಂಪ್ರೆಜ್ ಮಾಡಿದ್ರೆ ಓಲ್ಡ್ ಮೂವಿಯೇ ಚೆನ್ನಾಗಿದೆ ಪುನೀತ್ ಸರ್ ಇರೋ ಮು ಇರೋ ಇಂಡಸ್ಟ್ರೀಲಲ್ಲಿ ಪುನೀತ್ ಸರ್ ಮುವಿಗೂ ಪರವಾಗಿಲ್ಲ ಚೆನ್ನಾಗಿದ್ವು ಒಳ್ಳೆ ಮೂವಿಗಳು ಪುನೀತ್ ಸರ್ ಮೂವಿಗಳು ಯಶ್ನು ಪರವಾಗಿಲ್ಲ ಚೆನ್ನಾಗೆ ಹಾಗೇ ಮೂವಿಗಳು ತುಂಬ ಅಂದರೆ ನಾವು ನಮ್ಮ ಮೂವಿಗಳು ನೋಡೋಕ್ಕೆ ಹೋಗೋದ್ರಲ್ಲಿ ಶಿವ ರಾಜ್ಕುಮಾರ್ ಮೂವಿಗಳು ಜನ್ಮದ ಜೋಡಿ ಆಮೇಲೆ ಮನೆ ಮೆಚ್ಚಿದ ಹುಡುಗ ಆನಂದು ರಣರಂಗ ಚಕ್ರವರ್ತಿ ಆಮೇಲೆ ರಾಜ್ಕುಮಾರ್ ಮೂವಿಗಳು ಆವಾಗ ಜೀವನ ಜೀವನ ಚಕ್ರ ಜೀವನ ಜ್ಯೋತಿ ಶಬ್ದವೇದಿ ಆಮೇಲೆ ಚಲಿಸಿದ ಮೋಡಗಳು ಆಮೇಲೆ ಬೇರೆ ಬೇರೆ ಮೂವಿಗಳು ಚೆನ್ನಾಗಿ ಬರ್ತಿದ್ವು ಶಿವ ರಾಜ್ಕುಮಾರ್ ಡಾಕ್ಟರ್ ರಾಜ್ಕುಮಾರ್ ಮೂವಿಗಳು ಈಗ ಪರವಾಗಿಲ್ಲ ಆಗಿನ ಮೂವಿಗೆ ಈಗಿನ ಮೂವಿಗೆ ಪರವಾಗಿಲ್ಲ ಚೆನ್ನಾಗಿದೆ ಅಂದರೆ ಓಲ್ಡ್ ಮೂವಿಯೇ ಸುಪರ್ ಚೆನ್ನಾಗಿದೆ ಮೂವಿಗಳು